ಹಲೋ ದಣಿ ನಮಸ್ಕಾರ ಹಾಂ ನನಗೊಂದು ಒನ್ ಗ್ಲಾಸ್ ಟೀ ಕೊಡಿ ಹಾಂ ಒಂದು ಹೌದು ಒಂದು ಟೀ ವಡೆ ಮತ್ತು ಏನು ಯಾವುದೋ ಒಂದು ನಾರ್ಮಲ್ ಖಡಕ್ ಟೀ ಕೊಡಿ ನನಗೆ ಮತ್ತು ಸರ್ ಹಾಂ ಇಲ್ಲ ಸದ್ಯಕ್ಕೆ ಅದು ಕೊಡಿ ಮತ್ತೆ ನೋಡುವ ಮತ್ತೆ ಇದು ಸೈಡ್ ಡಿಶ್ ಏನಾದರೂ ಉಂಟಾ ಯಾವುದೆಲ್ಲ ಉಂಟು ಇದು ಸ್ಯಾಂಡ್ವಿಚ್ಗೆ ಎಷ್ಟು ಐವತ್ತಾ ಏನು ಎಲ್ಲ ಮೊಟ್ಟೆಲ್ಲ ಇದು ಸ ಇದು ವೆಜ್ ಸ್ಯಾಂಡ್ವಿಚ್ಚಾ ಹಾಂ ಹಾಂ ಹಾಂ ಎಷ್ಟ್ ಸಮಯ ಆಯಿತು ನೀವು ಇಲ್ಲಿ ಅಂಗಡಿ ಹಾಕಿ ಆ ಆ ಆದರೆ ವಿಷಯ ಏನಿಲ್ಲ ವಿಷಯ ಎಂತ ಹೇಳುದು ಈಗ ನಾನಿಲ್ಲ ಊರಿಗೆ ಹೋಗಿದ್ದೆ ಈಗ ಅಲ್ಲಿ ಸ್ವಲ್ಪ ತೊಂದರೆ ಎಲ್ಲ ಇತ್ತಲ್ಲ ನಿಜ ನಾನು ಈಗ ಬಂದದ್ದು ಅಷ್ಟೆ ಬಂದು ಒಂದು ವಾರ ಆಯ್ತು ಹಾಂ ಹಾಗೆ ಕೊಡಿ ಒಂದು ಸ್ಯಾಂಡ್ವಿಚ್ ಕೊಡಿ ಹಾಂ ವೆಜ್ಜೆ ಕೊಡಿ ನಾನ್ವೆಜ್ ಬೇಡ ಇವತ್ತು ಸರ್ ನನ್ಗೆ ಇಲ್ಲೇ ಕೊಡಿ ಇಲ್ಲ ಇಲ್ಲ ಸದ್ಯಕ್ಕೆ ಇಷ್ಟು ಸಾಕು ಇದು ತಿಂದು ನೋಡ್ತೇನೆ ಒಳ್ಳೇದು ಇದ್ದರೆ ಒಂದು ನಾನು ಮನೆಗೆ ಕೊಂಡೋಗೋದು ಒಂದು ಮೂರು ಸ್ಯಾಂಡ್ವಿಚ್ ಕೊಂಡು ಹೋಗ್ತೇನೆ ಮನೇಲಿ ಮಕ್ಳು ಇದ್ದಾರಲ್ಲ ಹಾಂ ಹಾಂ ಇಲ್ಲಿ ಈಗ ಸದ್ಯಕ್ಕೆ ಒಂದು ಸ್ಯಾಂಡ್ವಿಚ್ ಕೊಡಿ ಹಾಂ ಇಲ್ಲ ಇಲ್ಲ ಈಗ ಈಗ ಬೇಡ ಈಗ ಬೇಡ ಸದ್ಯಕ್ಕೆ ಸಾಕು ನಾನು ಒಳ್ಳೇದು ಇದ್ದರೆ ಒಂದು ಮೂರು ತಕೊಳ್ತೇನೆ ಪಾರ್ಸೆಲ್ ಹಾಂ ಹೌದಾ ಹಾಂ ಸರಿ ಸರ್